ಹಲೋ ಹೌದು ಏನು ಬೇಕು ನಿಮಗೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಬನ್ಸ್ ಉಂಟು ನೀರು ದೋಸೆ ಉಂಟು ಶ್ಯಾಮಿಗೆ ಉಂಟು ಗೆಂಡಗದ್ದೆ ಉಂಟು ಗೋಳಿ ಬಜೆ ಉಂಟು ಸಾಯಂಕಾಲ ಮಸಾಲೆ ದೋಸೆ ಉಂಟು ಇದು ಪಾವ್ ಬಾಜಿ ಉಂಟು ಮತ್ತು ಸಮೋಸ ಉಂಟು ಪಾವ್ ಬಾಜಿಗೇ ನಲ್ವತ್ತು ರೂಪಾಯಿ ಹ್ಞೂ ಹೌದು ಹಾಂ ಅದು ಚಾರ್ಜ್ ಹಾಕ್ತೇವೆ ಮಾಡ್ತೇವೆ ಹ್ಞೂ ನಿಮಗೆ ಏನು ಬೇಕು ಐದು ಐದು ವಡೆ ಪಾವಾ ಪಾವ್ ಬಾಜಿಯಾ ಆಯ್ತು ಆಯಿತು ಆಯ್ತು ಆಯಿತು ಹ್ಞೂ ಆ ಮತ್ತು ಬನ್ಸ್ ಬೇಡವಾ ಮಸಾಲ್ ದೋಸೆ ಬೇಡವಾ ಆಯ್ತು ಆಯಿತು ಓಕೆ ಓಕೆ ಆಯಿತು ಓಕೆ ಬೇರೆ ಮಸಾಲೆ ದೋಸೆ ಉಂಟು ಸಂಜೆ ಮತ್ತು ಎಂತ ಬೇಕು ಮಸಾಲೆ ದೋಸೆಗೆ ಅರ್ವತ್ತು ರೂಪಾಯಿ ಪಾನಿಪುರಿ ಉಂಟು ಪಾನಿಪುರಿ ಬೇಕಲ್ಲ ಹಾಂ ಹ್ಞೂ ಆಯ್ತು ಆಯಿತು ಮಸಾಲೆ ದೋಸೆಗೆ ಅರ್ವತ್ತು ರೂಪಾಯಿ ಪಾನಿಪುರಿ ಬೇಡವಾ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಲ್ಲಾ ಆ ಆ ಆ ಆ

ಬೇರೆ ಬೇರೆ ಪಾನಿಪುರಿಯೇ ಮತ್ತು ಉತ್ತಪ್ಪ ಉಂಟು ಅದು ಬೇಡವಾ ಹ್ಞೂ ನೆಯ್ಯಪ್ಪ ಅಲ್ಲ ಉತ್ತಪ್ಪ ಉಂಟು ಹ್ಞೂ ಯಾವ್ದು ಬೇಕು ಹೇಳಿ ಹಾಂ ನಾಲ್ಕಾ ಆ ಹಾಂ ಹಾಂ ಟೀ ಬೇಡವಾ ಟೀ ಟೀ ಕಳಿಸಬೇಕಾ ಕಾಫಿ ಆಯಿತಾ ಆಯ್ತು ಆಯ್ತು ಓಕೆ ಆಯ್ತು ಆಯ್ತು ಓಕೆ ಹಾಂ ಬಾಯ್ ಹ್ಞೂ ಹ್ಞೂ ಆಯ್ತು ಆಯ್ತು ಕಳಿಸಿ ಕೊಡ್ತೇನೆ